ನಮ್ಮ ಸ್ಥಳಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ಎದುರಿಸುವ ಸವಾಲುಗಳೇನೆಂದರೆ ಒಂದು ಕಸಗಡ್ಡಿ ಈ ಕಸಗಡ್ಡಿ ಅಲ್ಲಲ್ಲಿ ಹಾಕೋದ್ರಿಂದ ಒಂದು ಪ್ರವಾಸಿಗರಿಗೆ ಒಂದು ಅಸಹ್ಯವಾದ ಭಾವನೆ ಬರ್ತದಂತ ಹೇಳ್ಬೋದು ಯಾಕೆಂದರೆ ತಮ್ಮ ದೇಶ ಒಂದು ಒಳ್ಳೆ ಕ್ಲೀನ್ ದೇಶವಾಗಿದ್ದರೆ ಅವರಿಗೆ ಈ ಕಸಕಡ್ಡಿಗಳನ್ನೆಲ್ಲ ನೋಡಿ ಒಂದು ಅಸಹ್ಯವಾದ ಭಾವನೆ ಬರ್ತದೆ ಹಾಗಾಗಿ ಇದು ಇದು ಅವರಿಗೆ ಒಂದು ಕೆಟ್ಟ ಭಾವನೆ ಅಂತ ಸಹ ಹೇಳ್ಬೋದು ಮತ್ತೆ ಅವರು ತಮ್ಮ ದೇಶಕ್ಕೆ ಹೋಗಿ ಭಾರತದ ಬಗ್ಗೆ ತಮ್ಮ ಕೆಟ್ಟ ಅಭಿಪ್ರಾಯವನ್ನು ಹೇಳ್ತಾರೆ ಆಗ ಎದುರಿನವರಿಗೆ ಸಹ ಈ ಭಾರತಕ್ಕೆ ಬರುವ ಅವರಿಗೆ ಒಂದು ಯೋಚನೆ ಇದ್ದರೆ ಅವರಿಗೆ ಆಗ ಅದನ್ನು ಕೇಳಿ ಅವರಿಗೆ ಬರುವ ಯೋಚನೆ ಅವರೂ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಸಹ ಇರ್ತದೆ ನಂತರ ಗೀಚು ಬರಹ ಈ ಗೀಚು ಬರಹ ಈ ದೇವಸ್ಥಾನದಲ್ಲಿ ಅಥವಾ ಗೋಡೆಗಳಲ್ಲೆಲ್ಲ ಕಲ್ಲುಗಳಲ್ಲಿ ಎಲ್ಲ ಬರೆದಿರ್ತಾರೆ ತಮ್ಮ ಹೆಸರು ಅಥವಾ ತಮ್ಮ ಪ್ರಿಯತಮನ ಹೆಸರು ಈ ಗೀಚಿ ಚಿತ್ರಗಳನ್ನೆಲ್ಲ ಮಾಡಿರ್ತಾರೆ ಇದು ಸಹ ಒಂದು ಆ ಸ್ಥಳದ ಒಂದು ಆಕರ್ಷಣೆಯನ್ನು ಕಮ್ಮಿ ಮಾಡ್ತದೆ ಅದೊಂದು ಅಸಹ್ಯವಾಗಿ ಕಾಣ್ತದೆ ಇದು ಸಹ ಒಂದು ಪ್ರವಾಸಿಗರು ಒಂದು ಎದುರಿಸುವಂತ ಸವಾಲು ಸಹ ಹೇಳ್ಬಹುದು ನಂತರ ವಿದ್ವಂಸ ಮಾಡುವುದು ಆ ಒಂದು ಪ್ರಸಿದ್ದವಾದ ಒಂದು ಪಬ್ಲಿಕ್ ಸ್ಥಳವನ್ನು ವಿದ್ವಂಸ ಮಾಡೋದು ಮತ್ತೆ ಅದರನ್ನು ಕಟ್ ಮಾಡೋದು ಒಂದು ಗೌರ್ಮೆಂಟ್ ನೀಡಿದ ವಸ್ತುಗಳನ್ನೆಲ್ಲ ಕಟ್ ಮಾಡೋದು ಆ ದೇವಸ್ಥಾನದಲ್ಲಿ ಸೈಡಲ್ಲಿರುವ ಮರಗಳನ್ನು ಗಿಡಗಳನ್ನೆಲ್ಲ ಕಟ್ ಮಾಡುವುದು ಮತ್ತೆ ಆ ಲೈಟ್ಗಳನ್ನೆಲ್ಲ ಕಟ್ ಮಾಡೋದು ಇಂತಹ ವಿದ್ವಂಸ ಮಾಡೋದು ಇದು ಸಹ ಒಂದು ಆ ಸ್ಥಳದ ಆಕರ್ಷಣೆಯನ್ನು ಕಮ್ಮಿ ಮಾಡ್ತದೆ ನಂತರ ಬೆಂಕಿ ಹಚ್ಚುವುದು ಅಲ್ಲಲ್ಲಿ ಒಣ ಪ್ರದೇಶದಲ್ಲಿ ಎಲ್ಲ ಬೆಂಕಿ ಹಚ್ಚಿ ಕಾಡು ನಾಶ ಮಾಡುವದ್ರಿಂದ ಆ ಕಾಡಿನ ಆಕರ್ಷಣೆ ಕಮ್ಮಿ ಆಗ್ತದೆ ಮತ್ತೆ ಗಲೀಜು ಕಾಣ್ತದೆ ಇದರಿಂದ ಸಹ ಒಂದು ಪ್ರವಾಸಿಗರು ತಮ್ಮ ಸವಾಲುಗಳನ್ನು ಎದುರಿಸ್ತಾರೆ ನಂತರ ಈ ಸೆಕ್ಯೂರಿಟಿ ಪ್ರವಾಸಿಗರಿಗೆ ನಾವು ಒಂದು ಸ್ಥಳಕ್ಕೆ ಬಂದಾಗ ಸೆಕ್ಯೂರಿಟಿ ಅನ್ನೋದಿರೋದಿಲ್ಲ ಈಗ ಒಬ್ಬರು ಒಂದು ಪ್ರವಾಸಿಗರು ಒಂದು ಆಟೋದಿಂದ ಬಂದಾಗ ಕೆಲವರು ಅವರು ಪ್ರವಾಸಿಗರಂತ ಹೆಚ್ಚಿನ ದರವನ್ನು ಕೇಳ್ತಾರೆ ಮತ್ತೆ ಊಟ ಮಾಡ್ಲಿಕೆ ಹೋದರೆ ಸಹ ಇವರು ಪ್ರವಾಸಿಗರು ಇವರಿಗೆ ಗೊತ್ತಿರೋದಿಲ್ಲ ಇಲ್ಲಿನ ರೇಟ್ ಮತ್ತೆ ಇವರು ಹಣದವರು ಅಂತೇಳಿ ತುಂಬಾ ಹಣವನ್ನು ಹಾಕ್ತಾರೆ ಇದರಿಂದ ಪ್ರವಾಸಿಗರ ಒಂದು ಅಭಿಪ್ರಾಯ ಕೆಟ್ಟದಾಗ್ತದೆ ಇದು ಸಹ ಒಂದು ಅವರು ಎದುರಿಸುವ ಸವಾಲಾಗಿರ್ತದೆ ನಂತರ ಹವಮಾನ ಈಗ ಜೂನ್ ಜುಲೈ ಸಮಯದಲ್ಲಿ ಬಂದರೆ ನಮ್ಮ ಪ್ರದೇಶದಲ್ಲಿ ವಿಪರೀತ ಮಳೆ ಸಿಡಿಲೆಲ್ಲ ಇರ್ತದೆ ಈ ಹವಮಾನದಿಂದ ಸಹ ಈ ಹವಮಾನದಿಂದ ಬ ಈ ಹವಮಾನದಲ್ಲಿ ಬಂದರೆ ಅವರು ಅವರಿಗೆ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ತದಂತ ಹೇಳ್ಬೋದು ಅದಕ್ಕಿಂತ ಅವರು ಮಾರ್ಚ್ ಮೇ ಸಮಯದಲ್ಲಿ ಬಂದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅವರು ಪಡೆದುಕೊಳ್ತಾರೆ ನಂತರ ನಿವಾಸ ನಿವಾಸ ನಮ್ಮ ಸ್ಥಳದಲ್ಲಿ ಎಲ್ಲಿಯು ತುಂಬ ಕಡೆಯಲ್ಲಿ ನಿವಾಸದ ವ್ಯವಸ್ಥೆ ಇಲ್ಲ ಅಲ್ಲಲ್ಲಿ ಮಾತ್ರ ಇದೆ ಕೆಲವರಿಗೆ ಒಂದು ಒಳ್ಳೆ ನಿವಾಸದ ವ್ಯವಸ್ಥೆ ಬೇಕಿರ್ತದೆ ಅವರಿಗೆ ನಮ್ಮ ಗ್ರಾಮದಲ್ಲಿ ಒಳ್ಳೆ ವ್ಯವಸ್ಥೆ ಇರೋದಿಲ್ಲ ಅದು ಸಹ ಒಂದು ಪ್ರವಾಸಿಗರು ಎದುರಿಸುವ ಸಮಸ್ಯೆಯಾಗಿರುತ್ತದೆ ನಂತರ ಸಾರಿಗೆ ಈ ಸಾರಿಗೆ ಅವರಿಗೆ ಒಂದು ಸಮಯ ಸಮಯಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಅಥವಾ ರಿಕ್ಷಾದ ವ್ಯವಸ್ಥೆ ಅವರಿಗೆ ಬೇಕಿರ್ತದೆ ಬಸನ್ನ ಹತ್ಸಿ ಇಲ್ಲಿ ಅರ್ಧ ಗಂಟೆಗೆ ಒಮ್ಮೆ ಬಸ್ಸಿರುತ್ತದೆ ಮತ್ತೆ ರಿಕ್ಷಗಳು ವಾಹನಗಳೆಲ್ಲ ಸಿಗ್ತದೆ ಅವರಿಗೆ ಮತ್ತೆ ಈ ರೋಡು ಒಂದು ಗುಂಡಿಗುಂಡಿ ಆಗಿರೋದರಿಂದ ಆಗ ಒಂದು ವಾಹನದಲ್ಲಿ ಹೋಗುವಾಗ ಆ ಶಬ್ದಗಳು ಮತ್ತೆ ಎದುರಿಸ್ತಾರೆ ಗುಂಡಿಗಳಿಂದ ಗಾಡಿಗಳು ಹೋಗುವಾಗ ಇದು ಸಹ ಒಂದು ಸಮಸ್ಯೆ ಆಗ್ತದೆ ಇಷ್ಟು ಪ್ರವಾಸಿಗರು ಎದುರಿಸುವ ನಮ್ಮ ಸ್ಥಳದಲ್ಲಿ ಸಮಸ್ಯೆಯಾಗಿದೆ